ಹಲೋ ಮೇಡಮ್ ನಮಸ್ಕಾರ ಮೇಡಮ್ ನಮಗೆ ಒಂದು ಸ್ವಲ್ಪ ಮೀನ್ಗಳು ಬೇಕಾಗಿತ್ತಲ್ಲ ಮೀನು ಬಾಂಗ್ಡೆ ಒಂದು ಒಂದು ಒಂದು ಕೆಜಿ ಬೇಕಾಗಿದ್ದವು ಮತ್ತು ಸಿಗಡಿ ಮತ್ತು ಏಡಿ ಆ ಥರವೆಲ್ಲ ಒಂದು ಆಫ್ ಕೆಜಿ ಬೇಕಾಗಿತ್ತು ಎಷ್ಟು ಆಗುತ್ತೆ ಮೇಡಮ್ ಹಾಂ ಹಾಂ ಹಾಂ

ಅವು ಎರಡರಲ್ಲಿ ಯಾವುದು ಬೇಸ್ಟು ಅಂತಂದರೆ ಅವು ಎರಡರಲ್ಲಿ ಯಾವುದು ಬೇಸ್ಟ್ ಆಗಿರುತ್ತೆ ಅಂತ ಯಾಕಂದರೆ ಜಾಸ್ತಿ ಜನ ಬರ್ತಾರೆ ಫಂಕ್ಷನ್ ಇದೆ ಹಾಂ ಹೌದಾ

ಮತ್ತು ಇದು ಸಿಗಡಿ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಒಂದು ಸೇರು ಸೇರಾದರೆ ಸರಿ ಹೋಗುತ್ತೆ

ಹಾಂ ಎಲ್ಲಿ ನೀವು ಅಡ್ರಸ್ ಹೇಳಿದ್ರೆ ಅಲ್ಲಿಗೆ ಬಂದು ಇಸ್ಕೊಂಡು ಹೋಗ್ತೀವಿ ಮೀನೇನು ಕ್ಲೀನ್ ಮಾಡ್ತೀರಾ ಅದಕ್ಕೂ ಎಕ್ಸ್ಟ್ರಾ ಚಾರ್ಜ್ ಏನಾರೂ ತಗೊತೀರಾ ಮೀನನ್ನ ಹಾಗೆ ಕೊಡ್ತೀರಾ ಇಲ್ಲ ಕ್ಲೀನ್ ಮಾಡಿ ಎಕ್ಸ್ಟ್ರಾ ಚಾರ್ಜ್ ಏನಾರೂ ತಗೊತೀರಾ ಹೌದಾ ಹಾಂ ಸರಿ ಅದು ಆ ಚರ್ಮ ಎಲ್ಲ ಇದೂ ಫುಲ್ಲು ಕ್ಲೀನ್ ಮಾಡಿ ಹಾಂ ಹಾಂ ಹಾಂ ಹಾಂ ಹಾಂ ಸರಿ ಸರಿ ಮೇಡಮ್ ಸ ಸರಿ ಮೇಡಮ್ ಹಾಂ ಇವಾ ನಾಳೆ ಬರ್ತೀವಿ ಮೇಡಮ್ ಬಂದ್ಬುಟ್ಟು ಕಾಲ್ ಮಾಡ್ತೀವಿ ನಿಮಗೆ ಹಾಂ ಟ್ಯಾಂಕ್ ಯು ಮ್ಯಾಮ್ ತ್ಯಾಂಕ್ ಯು